ಈಗ ನಾವು ಬೆಳೆ ಮಾಡ್ತೇವೆ ಬೆಳೆ ಮಾಡಿ ಅದನ್ನು ನಾವು ಯೂಸ್ ಮಾಡ್ತಿಲ್ಲ ಯಾಕಂದ್ರ್ ನಮಗೆ ಎಷ್ಟು ಬೇಕಷ್ಟನ್ನು ಇಟ್ಟುಕೊಂಡು ನಾವು ಮಾರ್ತೇವೆ ಮಾರುವಾಗ ಈ ಮಾರಾಟಗಾರರು ನಮ್ಮ ಹತ್ರ ಅಂದರೆ ಕಡಿಮೆ ರೇಟಲ್ಲಿ ಕೇಳ್ತಾರೆ ಅವಾಗ ನಮಗೆ ತುಂಬ ಕಷ್ಟ ಆಗ್ತದೆ ಯಾಕೆಂದರೆ ನಾವು ಅದಕ್ಕೆ ಸಾಲ ತೊಗೊಂಡು ಆ ಕೃಷಿಯನ್ನು ಮಾಡಿ ಇದು ಕಡಿಮೆ ರೇಟಿಗೆ ಕೇಳಿದರೆ ನಮಗೂ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾವು ಹಾಕಿರುವ ಹಣಕ್ಕೆ ಒಂದು ಅರ್ಧ ಪರ್ಸೆಂಟಾದರೂ ನಮಗೆ ಲಾಭ ಬರಬೇಕು ಇಲ್ಲಾದ್ರೆ ಬೆಳೆ ಮಾಡಿ ಏನು ಪ್ರಯೋಜನ ಹಾಗಾಗಿ ಕೆಲವು ನಮಗೆ ಅಂದರೆ ಮಾರ್ಕೆಟ್ ರೇಟ್ ಇರ್ತದೆ ಮಾರ್ಕೆಟ್ ರೇಟಲ್ಲಿ ಆ ಟೈಮಲ್ಲಿ ಬೆಳೆ ಜಾಸ್ತಿಯಾದರೆ ಕೆಲವು ಮಾರ್ಕೆಟ್ ರೇಟ್ ಡೌನಾಗುತ್ತೆ ಹಾಗಾಗಿ ನಮಗೆ ಲಾಸಾಗುತ್ತೆ ಮಾರ್ಕೆಟ್ ರೇಟ ಜಾಸ್ತಿ ಆದರೆ ನಮಗೆ ಲಾಭ ಬರ್ತದೆ ಸೊ ದಲ್ಲಾಳಿಗಳು ಆವಾಗ ನಮಗೆ ನಮ್ಮ ಹಣ ಕೊಟ್ಟು ನಮಗೆ ನಮ್ಮಿಂದ ಬೆಳೆಗಳನ್ನು ಖರೀದಿಸ್ತಾರೆ ಕೆಲವಂದರೆ ಕೆಲವರು ನಾವು ನಮಗೆ ಅಂದರೆ ಈಗ ಅವರು ಕಡಿಮೆ ರೇಟಿಗೆ ಕೇಳ್ತಾರೆ ಆಗ ನಮಗೆ ಅದು ಇಷ್ಟ ಆಗೋಲ್ಲ ಯಾಕೆಂದರೆ ನಮಗೆ ಅದರಲ್ಲಿ ಲಾಸಾಗ್ತದೆ ಆ ಟೈಮಲ್ಲಿ ನಮಗೆ ತುಂಬ ಕಷ್ಟ ಆಗ್ತದೆ